ಹಾಂ ಇವರೇ ಇವತ್ತು ಬಯೋಮೆಟ್ರಿಕ್ ಎಷ್ಟು ಬಂದಿದೆ ಇವತ್ತು ಇವತ್ತು ಎಷ್ಟು ಜನ ಬಯೋಮೆಟ್ರಿಕ್ ಮಡಗಿದ್ದಾರೆ ಹಾಂ ಇವತ್ತು ಹಂಗಾದ್ರೆ ಎಷ್ಟು ಲಂಚ್ ಬ್ರೇಕು ಎಷ್ಟು ಇವತ್ತು

ಅಲ್ಲ ಲಂಚ್ ಬ್ರೇಕು ಎಷ್ಟು ಜನ ಹೋಗಿದ್ದಾರೆ ಅಂದಿದ್ದು ಹಾಂ ಇದು ಟೀ ಟೈಮಲ್ಲಿ ಹಾಂ ಈಗ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಟೋಟಲಿ ಏಯ್ಟ್ ಫಿಫ್ಟಿ ಮೆಂಬರ್ಸ್ ಇದ್ದಾರಾ ಹಾಂ ಓಕೆ ಈಗ ಅವರು ಇದು ಮಾ ಲಂಚ್ ಬ್ರೇಕು ಎಷ್ಟು ಜನ ಹೋಗಿದ್ದಿರಿ ಅಂದಿರಿ

ಹಾಂ ಇವಾಗ ಎಷ್ಟು ಎಷ್ಟು ವೆಯಿಕಲ್ಗಳು ಎಲ್ಲ ಬಂದಿವೆ ಇವತ್ತು ವೆಯಿಕಲ್ಗಳು ಎಷ್ಟು

ಎಂಪ್ಲಾಯಿಸ್ ಎಲ್ಲ ಬಯೋಮೆಟ್ರಿಕ್ ಮಡಗಿದ್ದಾರಾ ಹ್ಞೂ ಓಕೆ ಸಿಗ್ನೇಚರ್ ಮಾಡ್ಸಿದ್ದೀರಾ ಇನ್ನೂ ಫಿಫ್ಟಿ ಮೆಂಬರ್ಸ್ ಬಂದಿಲ್ವಾ

ಅವ್ರ ಕೈಲಿ ಸಿಗ್ನೇಚರ್ ಮಾಡಿಸಿ

ಹಾಂ ಡೀಟೇಲ್ಸ್ ಕೊಡಿ ಆಮೇಲೆ ಆಮೇಲೆ ಆಫೀಸ್ ಹತ್ತಿರ ತಂದುಕೊಡಿ ಹಾಂ ಒಳಗೆ ತಂದುಕೊಡಿ ಹಾಂ ಮತ್ತೆ ಇನ್ನೇನು ಟೈಮಿಂಗ್ಸ್ ಒಂದು ಇವತ್ತು ಈಗ ಒಂದು ಫೋ ಫೈ ಓ ಕ್ಲಾಕ್ ಕೊಡಿ ತಂದು ಕೊಡಿ ಇದು ಬಯೋಮೆಟ್ರಿಕ್ ಎಲ್ಲ ಮಡ್ಗಿದ್ದಾರಾ ಎಲ್ರೂ ಹಾಂ ಓಕೆ ಬಿಡಿ ಸರಿ